ನಾವು ನಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ಪಾಟಿನಲ್ಲಿ ಬೆಳೆಯುತ್ತೇವೆ ಏಕೆಂದರೆ ನಾವು ತುಳಸಿ ಗಿಡವನ್ನು ಪೂಜೆ ಕೂಡ ಮಾಡ್ತೀವಿ ಹಾಗೂ ಅದು ನಮಗೆ ಮನೆಮದ್ದು ಕೂಡ ಆಗಿ ಅದು ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ತುಳಸಿ ಎಲೆಯಲ್ಲಿ ಅದರಲ್ಲಿ ಎಷ್ಟೊಂದು ಒಳ್ಳೆಯ ಅಂಶಗಳಿದೆ ಅದು ನಮ್ಮ ಮನ್ಷ್ಯನ ದೇಹಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅದು ಯಾವ್ಯಾವ ಅಂದರೆ ಆ್ಯಂಟಿ ಬ್ಯಾಕ್ಟಿರಿಯಲ್ ಆ್ಯಂಟಿ ವೈರಲ್ಲು ಆ್ಯಂಟಿ ಫಂಗಲ್ಲು ಈ ರೀತಿ ಎಲ್ಲ ಥರದ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಆ್ಯಂಟಿ ಇನ್ಫಾಮೇಟ್ರಿ ರೇಡಿಯೊಪ್ರೊಟೆಕ್ಟಿವ್ ಈ ಥರ ಎಲ್ಲ ಅಂಶಗಳು ತುಳಸಿ ಎಲೆದಲ್ಲಿ ಇರುತ್ತೆ ಮತ್ತು ಇದು ಪಾಸಿಟಿವ್ ಎನರ್ಜಿ ನಮಗೆ ಕೊಡುತ್ತೆ ಮತ್ತು ತುಳಸಿ ನಾವು ಸ ದಿನ ಸೇವನೆ ಮಾಡೋದರಿಂದ ತುಂಬ ಒಳ್ಳೆಯದು ಅದು ಇಮ್ಮುನಿ ನಮಗೆ ದೇಹದ ಇಮ್ಯುನಿಟಿ ಬೂಶ್ಟ್ ಮಾಡುತ್ತೆ ಮತ್ತು ಜ್ವರ ಕಡಿಮೆ ಮಾಡುತ್ತೆ ಈ ರೀತಿ ಅಂದರೆ ದಿನನಿತ್ಯ ನೀವು ಎಲೆಗಳನ್ನು ಸ್ವಲ್ಪ ಸ್ವಲ್ಪ ಸೇವಿಸಿದರೆ ತುಂಬ ಒಳ್ಳೆಯದು ಕೋಲ್ಡ್ಗೆ ಒಳ್ಳೆಯದು ನೆಗಡಿ ಆದಾಗ ನಾವು ತುಳಸಿ ಗಿಡದ್ದು ಎಲೆಯನ್ನು ಕಿತ್ಕೊಂಡು ತಿಂದರೆ ನಮಗೆ ಕೆಮ್ಮು ನೆಗಡಿ ಈ ಥರ ಉಸ್ರಾಟದ ಸಮಸ್ಯೆ ಇದೆಲ್ಲ ನಾವು ವಾಸಿ ಮಾಡುತ್ತೆ ಮತ್ತು ವಾರಕ್ಕೆ ಒಂದು ಮೂರು ಸರಿನಾರು ನಾವು ತುಳಸಿ ಎಲೆ ಸುಮ್ಮನೆ ಅಗಿದು ಬಾಯಲ್ಲಿ ತಿನ್ತಾ ರಸ ಕುಡ್ದ್ರೂ ನಮ್ಗೆ ಎಷ್ಟೋ ದೇಹದಲ್ಲಿರೊ ಸ್ಟ್ರೆಸ್ ಕಡಿಮೆಯಾಗುತ್ತೆ ಬಿ ಪಿ ಕಡಿಮೆಯಾಗುತ್ತೆ ಮತ್ತು ಅದರಲ್ಲಿ ಯಾವ್ಯಾವ ಥರ ಅಂಶ ಇದೆ ಅಂದರೆ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿಸ್ ಎಲ್ಲ ಇದೆ ಕ್ಯಾನ್ಸರನ್ನ ಕಡಿಮೆ ಮಾಡೋ ಅಂಶಗಳು ಇದೆ ಮತ್ತು ಆರ್ಟಿಗೆ ಒಳ್ಳೆಯದು ಆರ್ಟ್ ಕೊಲೆಸ್ಟ್ರಾಲಿಗೆ ಒಳ್ಳೆಯದು ಕಿಡ್ನಿ ಸ್ಟೋನ್ ಆಗಿರೋರು ಕೂಡ ತಿನ್ಬೋದು ಈ ರೀತಿ ತುಳಸಿ ಎಲೆಯಲ್ಲಿ ತುಂಬಾವಾದ ಅದನ್ನ ಮನೆಮದ್ದಿನ ಗಿಡ ಅಂದೇ ಕರೀತಾರೆ ಈ ಸಸ್ಯ ತೀದ್ ರೀತಿ ತುಳಸಿ ಗಿಡಗಳಲ್ಲಿ ನಾವು ಪ್ರತಿ ಮನೆಯಲ್ಲೂ ಬೆಳೀಬೇಕು ಯಾಕೆಂದರೆ ನಮ್ಮ ಇದ್ರಲ್ಲಿ ಪೂಜೆ ಮಾಡ್ತೀವಿ ಅದಷ್ಟಕ್ಕೇ ಅದು ಅದು ಸೀಮಿತ ಅಲ್ಲ ಅದು ತುಳಸಿ ಗಿಡ ತುಳಸಿ ಗಿಡ ನಾವು ಟೀಗೆ ಯೂಸ್ ಮಾಡ್ಬೌದು ಗ್ರೀನ್ ಟೀಗೆ ಹಾಕ್ಬೌದು ನಾವು ತುಳಸಿ ಎಲೆನ ಮತ್ತು ನಾವು ಅದು ಒಂಥರ ಏರ್ ಫ್ರೆಶ್ನರ್ ಆಗಿ ಇದಾಗುತ್ತೆ ಈ ರೀತಿ ನಾವು ತುಳಸಿ ಗಿಡ ಹಲೋ ವೆರಾ ಗಿಡ ಮತ್ತು ಪುದೀನ ಈ ಥರ ನಾವು ಎಲ್ಲ ಥರದ್ದು ಗಿಡದ ಸಸಿಯನ್ನು ನಾವು ಪಾಟ್ನಲ್ಲಿ ಹಾಕಿ ಬೆಳ್ಸಿದ್ರೆ ಅದು ನೋಡೋಕ್ಕೂ ಚಂದವಾಗಿರುತ್ತೆ ಮತ್ತು ಅದು ನಮಗೆ ದಿನನಿತ್ಯ ಯೂ ಅದು ಯೂಸ್ಫುಲ್ಲೂ ಆಗುತ್ತೆ ನಾವು ಅದು ಉಪಯೋಗಿಸೋದ್ರಿಂದ ನಮ್ಗೆ ಎಲ್ತ್ಗೂ ಕೂಡ ಬೆನಿಫಿಟ್ ಇರುತ್ತೆ ಮತ್ತು ನಮ್ಮ ನೇಚರ್ಗೂ ಕೂಡ ಒಳ್ಳೆಯದು ಮತ್ತೆ ಒಂಥರ ಚೆನ್ನಾಗಿರುತ್ತೆ ಅದು ಒಳ್ಳೆಯ ಗಾಳಿ ಒಳ್ಳೆಯ ಅದು ಏರನ್ನ ಪ್ಯೂರಿಫೈ ಮಾಡುತ್ತೆ ಅಲೋ ವೆರಾ ಮತ್ತು ಪುದೀನಾ ತುಳಸಿ ಗಿಡ ಈ ಥರ ಎಲ್ಲ ಮತ್ತು ನಮಗೆ ಜಾಸ್ತಿ ನೆಟ್ವರ್ಕಿಂದ ಎಫೆಕ್ಟ್ ಆಗೋಲ್ಲ ತುಳಸಿ ಎಲೆ ತಿನ್ನೋದರಿಂದ ನಮಗೆ ನರಗಳು ಕಣ್ಣು ಎಲ್ಲ ತುಂಬ ಶಾರ್ಪ್ ಆಗ್ತವೆ ಇದು ತುಂಬ ಯೂಸ್ಫುಲು ಮತ್ತು ಅದರಲ್ಲಿ ಮದ್ದಿನ ಅಂಶ ಇರೋದರಿಂದ ಅದು ಯೂಸ್ಫುಲು ಆದರೆ ನಾವು ಡೈ ದಿನನಿತ್ಯ ನಾವು ಸೇವನೆ ಮಾಡಬೇಕು ಆದರೆ ನಮ್ಗೆ ಏನಾರು ತುಂಬ ಜ್ವರ ಈ ಥರ ಎಲ್ಲ ಬಂದಾಗ ನಾವು ಮೆಡಿಸಿನ್ ತಗೊಣೊದು ಒಳ್ಳೆಯದು ಆದ್ರೆ ದಿನನಿತ್ಯ ಇದನ್ನು ನಾವು ಸೇವನೆ ಮಾಡಿದ್ರೆ ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು